ಹಲೋ ಮೇಡಮ್ ನಾನೀಗ ಒಂದು ಅರ್ಧ ಗಂಟೆಯ ಮೊದಲು ಆನ್ಲೈನ್ ಫುಡ್ ಡೆಲಿವರಿಗೆ ನಾನು ಮಾಡಿದ್ದೆ ಚಿಕನ್ ಫ್ರೈಡ್ ರೈಸ್ ಮತ್ತು ಒಂದು ಪ್ಲೇಟ್ ಕಬಾಬ್ ಆದರೆ ನನಗೆ ಈಗ ಅದು ಬೇಡ ನಮ್ಮ ಮನೆಯಲ್ಲಿ ನಾನ್ವೆಜ್ ಬೇಡ ವೆಜಿಟೇರಿಯನ್ ಆರ್ಡ್ರ್ ಮಾಡು ಅಂತ ಹೇಳ್ತಾಯಿದ್ದಾರೆ ಹಾಗಾಗಿ ನನಗೆ ವೆಜ್ ಫ್ರೈಡ್ ರೈಸ್ ಮತ್ತು ಗೋಬಿ ಚಿಲ್ಲಿ ಬೇಕಿತ್ತು ಮೇಡಮ್ ಆಗ ನಾವು ಆರ್ಡರ್ ಮಾಡಿದ್ದನ್ನು ಈಗ ದಯವಿಟ್ಟು ರದ್ದುಪಡಿಸಲಿಕ್ಕೆ ಆಗ್ತದಾ ನಮಗೆ ಈಗ ವೆಜ್ ಐಟಮ್ಸ್ ಬೇಕು ನಮಗೀಗ ನಾನ್ವೆಜ್ ಐಟಮ್ಸ್ ಬೇಡ ಹಾಗಾಗಿ ಆಗ ಮಾಡಿದ್ದನ್ನೊಂದು ರದ್ದುಪಡಿಸಿ ಮೇಡಮ್ ಪ್ಲೀಸ್